ನಮ್ಮ ಹಳ್ಳಿ ಕಡೆ ನಾಯಿ ಕಚ್ಚಿದ್ದರೆ ಗಿಡಮೂಲಿಕೆಗಳು ಗಿಡಮೂಲಿಕೆಗಳಲ್ಲಿ ತಯಾರಿಸಿರೋ ಒಂದೌಷಧಿಯನ್ನು ಹಚ್ಚಿ ಗಾಯ ವಾಸಿ ಮಾಡ್ತೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಗಾಯವನ್ನು ಕ್ಲೀನಾಗಿ ಆಸ್ಪಿಟ್ಲ್ಗಳಲ್ಲಿ ಸಜೆಷನ್ ಕೊಡ್ತಾರೆ ನಾಯಿ ಕಚ್ಚಿದರೆ ಗಾಯವನ್ನು ಕ್ಲೀನಾಗಿ ಇಟ್ಕೊಳ್ಳೋದು ಬಿಟ್ಟರೆ ಅದಕ್ಕೆ ಏನು ಹಾಕಬಾರ್ದು ಹಾಗೆ ಆಸ್ಪೆಟ್ಲಿಗೆ ಕರ್ಕೊಂಡೋದರೆ ಅವರು ಇಂಜೆಕ್ಷನ್ ಹಾಕ್ತಾರೆ ಒಂದು ಮೂರು ಇಂಜೆಕ್ಷನ್ ಹಾಕಿದರೆ ಅದರಿಂದ ಸೆಪ್ಟಿಕ್ ದೂರ ಆಗಿ ವಾಸನೆ ಹೋಗುತ್ತೆ ಅದ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಗೊತ್ತಿದೆ ಆಸ್ಪಿ ಸಾಮಾನ್ಯವಾಗಿ ಇವಾಗ ಒಂದು ನೈಂಟಿ ಪರ್ಸೆಂಟ್ ನಾವು ಆಸ್ಪಿಟ್ಲಿಗೆ ಕರ್ಕೊಂಡೋಗ್ತೀವಿ ಮೊದಲು ಈ ಆಸ್ಪತ್ರೆ ಅನ್ನೋದು ನಮ್ಮ ಆಸ್ಪತ್ರೆ ಅನ್ನೋದು ಆಗಿ ಈಗ ಬಹಳ ದೂರ ಆಗಿತ್ತು ಅಂದ್ರೆ ಅವ್ರ ಮನ್ಸಿಗೆ ದೂರ ಆಗಿತ್ತು ಟ್ರಾವೆಲ್ ಮಾಡೋದಿಕ್ಕೆ ಹತ್ತಿರನೇ ಇತ್ತು ಹಳ್ಳಿಗಳಲ್ಲಿ ಒಂದು ನಾಟಿ ಔಷಧಿ ಮುಖಾಂತರ ಇದು ಮಾಡ್ಕೊತಾ ಇದ್ದರು ಫಸ್ಟ್ ದಿನಗಳಲ್ಲಿ ಈ ನಾಟಿ ಔಷಧಿಯು ಜನರಿಂದ ಮಾಯ ಆಗಿದೆ ಆಸ್ಪತ್ರೆಗಳಲ್ಲಿ ಹೆಚ್ಚು ಗಮನ ಹರಿಸಿದ್ದಾರೆ ಆಸ್ಪತ್ರೆ ಒಳ್ಳೆ ಸಜೆಶನ್ ಆಸ್ಪೆಟ್ಲ್ಗೆ ನಾವೆಲ್ಲ ಹೋಗ್ತೀವಿ ಕಚ್ಚಿದೋರನ್ನ ಕರ್ಕೊಂಡು ಹೋಗ್ತೀವಿ